ಹಾಂ ಗುಡ್ ಅಫ್ಟರ್ನೂನ್ ಇದು

ಹಾಂ ರೀ ಸರ್ ಅದು ನಿಮ್ಮದು ಕ್ಲಾಸ್ರೂಮ್ದಾಗ ಅದು ಏನರೆ ಪ್ರಾಬ್ಲಮ್ಸ್ ಏನರೆ ಇಶ್ಯುಸ್ ಏನರೆ ಫೇಸ್ ಮಾಡ್ಲತ್ತಿರೇನು ನೀವು ಯಾಕೆ ರೀ ಏನು ಮಾಡ್ಲತ್ತಾರ್ರಿ ಅವ್ರು

ಇಲ್ಲ ನೀವು ಒಂದು ಹಂಗಿದ್ರೆ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಬೇಕು ಎಲ್ರಿಗೆ ಹೇಳ್ಬೇಕು ಮತ್ತು ಬೇರೆಯವ್ರು ಹುಡ್ಗುರು ಮಾಡಾರ್ ಅವ್ರ ಕಡಿಂದ ಪ್ರಾಬ್ಲಮ್ ಇಲ್ಲ ಮತ್ತು ಇವ್ರು ಯಾಕೆ ಪ್ರಾಬ್ಲಮ್ ಅಂತ ಅನ್ಲತ್ತಾರ ಇಲ್ಲ ನೀವು ಖರೆ ಭಿನೆ ನೀವು ಜಾಸ್ತಿ ಕೊಡ್ಲತ್ತಿರೇನು ಹೋಮ್ವರ್ಕ ಇಲ್ಲ ನೋಡಿರಿ ಮತ್ತೆ ಯಾಕಂದ್ರೆ ಈಗ ಅದು ಜೆನ್ಯುನ್ಲಿ ಅವ್ರ್ದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಮತ್ತು ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೇಕಾಗ್ತದೆ ಇಲ್ಲ ಹಂಗೆ ಇಲ್ಲ ಅಂತಂದ್ರೆ ಅದು ನೀವು ಇಶ್ಯು ರಿಸಾಲ್ವ್ ಮಾಡ್ಕೋ ರೀ ಯಾಕಂತಂದ್ರೆ ಅವರು ನನಗೂನು ಕಂಪ್ಲೇಂಟ್ ಮಾಡ್ಲತ್ತಾರೆ ಅದಕ್ಕೆ ನಾನು ನಿಮಗೆ ಕೇಳೊಮ ಡೈರೆಕ್ಟ್ ಅಂತೇಳಿ ಅಂದು ಹೇಳಿ ಇದು ಮಾಡ್ದೆ ಯಾರೋ ಯಾವ್ಯಾವ ಸಬ್ಜೆಕ್ಟದು ಹೋಮ್ವರ್ಕ್ಸಲ್ಲಿ ಪ್ರಾಬ್ಲಮ್ ಆಗ್ಲತದ ಅವರಿಗೆ ಹೌದು ನೀವು ಯಾವ್ದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ಲತ್ತೀರಿ ಇಂಗ್ಲಿಷ್ ಮ್ಯಾತ್ಸ್ ಮಾಡ್ಲತ್ತೀರಿ ಈಗ ಎದು ಎಷ್ಟು ಹುಡ್ಗುರ್ದು ಪ್ರಾಬ್ಲಮದ ರೀ ಇದು ಹಿಂಗೆ ಟೆನ್ ಟು ಫಿಫ್ಟಿನ್ ಸ್ಟೂಡೆಂಟ್ಸು ಅವ್ರದ್ದು ಕ್ಲಾಸಾಗ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗದೆ ರೀ ಅವ್ರದ್ದು ವೀಕ್ ಸ್ಟೂಡೆಂಟ್ ಥರನೇ ಏನು ಹೆಂಗರ ಅಂದರಗರ ಆಗಿ ಹೋಗೊ ಕೆಲಸಗಳಲ್ಲ ಅಂದ್ರೆ ನೀವು ಹಾಂಗಿದ್ರೆ ಅವರಿಗೆ ಪನಿಶ್ಮೆಂಟ್ ಅದು ಎಂತ ಕೊಟ್ಟಿರೇನು ಕ್ಲಾಸ್ದಾಗ ಸುಮ್ಮ ನಿಮ್ಮ ಮೇಲೆ ಸಿಟ್ಟಿದ್ರಾಗಿನ ಮನ್ಯಾಗ ಹೋಗಿ ಅವ್ರು ನಿಮ್ಮ ಮ್ಯಾಲೆ ಕಂಪ್ಲೇಂಟ್ ಮಾಡಿರ್ಬೋದೇನೋ ಹಿಂಗಿದ್ರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕಂಡಕ್ಟ್ ಮಾಡಿರಿ ಅವ್ರು ಅವ್ರ ಪೇರೆಂಟ್ಸಿಗೆ ಕಂಡು ಕರೆಸಿ ಅವ್ರಿಗೆ ಸಂಜಾಯ್ಸ್ ರೀ ಅವ್ರ್ದು ಅವರಿಗೆ ಯೂಸ್ಫುಲ್ ಆಗ್ತದೆ ಹೋಮ್ವರ್ಕೆಲ್ಲ ಹುಡ್ಗರು ಸುಮ್ಮನೆ ಕಂಪ್ಲೇಂಟ್ ಮಾಡತ್ತಾರೆ ಅಂತ ಹೇಳಿ ರೀ ಇಲ್ಲಂದರೆ ಸ್ಕೂಲ್ ರೆಪುಟೇಶನಿಗೆ ಚಲೋ ಅಲ್ಲ ರೀ ಅದು ಸ್ಯಾಟರ್ಡೇ ದಿನ ಇಟ್ಕೋ ರೀ ಸ್ಯಾಟರ್ಡೇ ದಿನ ಲಾಸ್ಟ್ ಒನ್ ಅವರ್ ಏನು ಮಾಡಿರಿ ಅಂದ್ರೆ ಕ್ಲಾಸ್ ಕ್ಯಾನ್ಸಲ್ ಮಾಡಿ ಒಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇಟ್ಟುಕೊಳ್ರಿ ಅವಾಗ ಅವ್ರಿಗೆ ಕರ್ದು ರೀ ಅಂತಂದ್ರೆ ನೀವು ಅವ್ರಿಗೆ ಹೇಳಿ ರೀ ಬೇರೆ ಸ್ಟೂಡೆಂಟ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಾವೇನು ಹೋಮ್ವರ್ಕನ್ನೂ ಏನು ಜಾಸ್ತಿ ಕೊಡ್ಲತ್ತಿಲ್ಲ ರಿ ಇಷ್ಟೇ ಕೊಡಲತ್ತೀವಿ ಇವ್ರು ಸುಮ್ಮನೆ ಯಾಕೆ ಹಿಂಗೆ ಮಾಡ್ಲತ್ತಾರೆ ನಮಗೆ ಗೊತ್ತಿಲ್ಲ ಸುಮ್ಮ ಕಂಪ್ಲೇಂಟ್ ಮಾಡುತ್ತಾರ ಅಂತ ಹಿಂಗೆ ಚಂದಕ್ಕೆ ಇದು ಮಾಡಿರಿ ಅವ್ರಿಗುನು ಕ್ರಿಟಿಸೈಸ್ ಮಾಡ್ದಂಗೆ ಆಗಬಾರ್ದು ಅವರಿಗೆ ತಿಳ್ಸಿ ಹೇಳಿರಿ ಹಾಂ ಸ್ಯಾಟರ್ಡೇ ಕಂಡಕ್ಟ್ ಮಾಡಿರಿ ನಿಮ್ಮ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನಾನು ಆಮೇಲೆ ನನಗೆ ಮತ್ತೆ ಹೇಳ್ಬೇಕು ನೀವು ಆಮೇಲೆ ಮತ್ತೆ ಅವ್ರದ್ದು ಏನು ರೆಸ್ಪಾನ್ಸ್ ಇತ್ತು ಅಂತ